ನಾನು ಹೆಚ್ಚಾಗಿ ಕಾಗದ ಮೇಲೆ ಪೆನ್ ಬಳಸಿಕೊಂಡು ಸಾಂಪ್ರತಿಕ ಸಾಂಪ್ರದಾಯಿಕವಾಗಿ ಬರೆಯಲೇ ಇಷ್ಟಪಡ್ತೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ಟಾಪ್ ಮತ್ತು ಮೊಬೈಲ್ಗಳಲ್ಲಿ ಬರೆಯೋದೇ ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೇನೇ ಒಂದು ವಿಷಯಾನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸಬೇಕಾದರೆ ಅಥವಾ ಏನಾದರು ಹೇಳಬೇಕಾದರೆ ಬರವಣಿಗೆ ಮೂಲಕ ಹೇಳೋದೇ ಕಡಿಮೆಯಾಗಿದೆ ಮೊದಲು ಎಲ್ಲ ಪತ್ರಗಳನ್ನು ಹೆಚ್ಚು ಬಳಸ್ತಾ ಇದ್ದರು ಆದರೆ ಇವಾಗ ಹಾಗಲ್ಲ ಹೆಚ್ಚಾಗಿ ತಮ್ಮ ಫ಼ೋನ್ಗಳ ಮೂಲಕ ಟೈಪ್ ಮಾಡಿ ಕಳಿಸೋದಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಟೈಪ್ ಮಾಡೋದು ಆಗಿರ್ಬೋದು ಮತ್ತೆ ಹೆಚ್ಚಾಗಿ ಪ್ರಿಂಟಿಂಗ್ ಮಶೀನ್ಗಳು ಹೆಚ್ಚಾಗಿ ಈಗಿನ ಕಾಲದಲ್ಲಿ ನಾವು ನೋಡಬಹುದಾಗಿದೆ ಏನಾದರೂ ಅಷ್ಟೇ ಇವಾಗಿನ ವಿದ್ಯಾರ್ಥಿಗಳು ತಮ್ಮ ನಾವು ಮೊದಲೆಲ್ಲ ನೋಟ್ಸ್ ಬರೀತಿದ್ವಿ ಆದರೆ ಇವಾಗಿನ ವಿದ್ಯಾರ್ಥಿಗಳು ಹಾಗಲ್ಲ ಇವಾಗ ಏನಾದರೂ ಅವರು ಓದಬೇಕೂಂದ್ರೆ ತಮ್ಮ ಫ಼ೋನ್ಗಳಲ್ಲೇ ಪಿ ಡಿ ಎಫ್ಗಳ ಮುಖಾಂತರ ಅವರು ಅದನ್ನು ಓದ್ಕೋತಾರೆ ಮತ್ತು ಅದನ್ನು ಪ್ರಿಂಟ್ ತೆಗಿಸ್ತಾರೆ ಇವಾಗಿನ ಕಾಲದಲ್ಲಿ ಬರವಣಿಗೆಗಳು ತುಂಬಾ ರೀತಿಯಾಗಿ ಚೇಂಜಸ್ಸನ್ನು ಪಡ್ಕೊಂಡಿದ್ದಾವೆ ಆದರೆ ಅದು ಅದೆಲ್ಲದಕ್ಕಿಂತ ಉತ್ತಮವಾದ ಆಯ್ಕೆ ಕಾಗದದ ಮೇಲೆ ಪೆನ್ ಬಳಸಿಕೊಂಡು ಸಾಂಪ್ರದಾಯಿಕವಾಗಿ ಬರೆಯೋದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ